ಲಾಸ್ಟ್ ಒಂದು ಎರಡು ಮೂರು ವರ್ಷ್ದಾಗ ರೀ ಇವೂ ಭಾಳ ಹೆಚ್ಚಾಯ್ತು ನೋಡ್ರಿ ಫೋನ್ ಯೂಸ್ ಮಾಡೋದು ಮಂದಿದೂ ಹಮೇಶ ಎಲ್ಲರು ಅಣ ಫೋನ್ ಫೋನ್ ಫೋನ್ ಫೋನ್ ಫೋನೇ ನೋಡ್ಕೊತ ಕೂಡ್ಲತವು ಸಿಂಪಲ್ ರೀಸನ್ ಅದ ಯಾಕೆ ಅಂತಂದ್ರ ಮನ್ಸು ಹೊಂಟದ ಫೋನ್ ನೋಡಿ ಕೂತ್ಕೊಳ್ಳೊದ್ರ ಒಳಗೆ ಮನೋರಂಜನೆ ಆಗ್ಯದ ಫೋನ್ ಅಂತಂದ್ರ ಬೇರೆ ಫೋನ್ ಅಂತಂದರೆ ಏನು ಇರ್ತಿತ್ತು ಒಬ್ರಿಗ ಕಾ ಯಾರಿಗಾರ ಸರಿ ಮಾತಾಡೋದು ಇತ್ತು ಅಂತಂದ್ರ ಫೋನ್ ಹಚ್ದ ಮಾತಾಡ್ದ ಇಕ್ದ ಹಿಂಗ ಇತ್ತು ಮನೋರಂಜನೆ ಅಂತಂದ್ರ ಥೇಟರಿಗ ಹೋಗಬೇಕು ಪಿಚ್ಚರ್ ನೋಡ್ಬೇಕು ಇಲ್ಲ ಅಂತಂದ್ರ ಹಾಡ ಕೇಳಬೇಕು ಇಲ್ಲಾ ಅಂದ್ರ ಟಿವಿ ನೋಡ್ಬೇಕು ಇದು ಹಿಂಗ ಮನೋರಂಜನೆ ಹಿಂಗ ಇತ್ತು ಪೆಹೆಲೇಕ ಇದು ಯಾವಾಗ ಅಂತಂದ್ರ ಇವು ಸ್ಮಾರ್ಟ್ಫೋನ್ ಬರದಿಕ್ಕಿನ್ನ ಪೆಹೆಲೆಕ್ ಇದು ಸ್ಮಾರ್ಟ್ಫೋನ್ ಏನು ಬಂತು ಇದ್ರ ಒಳಗೇ ಸ್ಕ್ರೀನ್ ಬಂತು ಇದ್ರ ಮೇಲೆ ಏನು ಅದ ಅಂತಂದ್ರ ಈಗ ಇದ್ರ ಒಳಗ ಸ್ಕ್ರೀನ್ ಬಂದಿರ್ಬೇಕು ಯೂಸ್ ಮಾಡ್ಲಕ್ ಇಂಟರ್ನೆಟ್ ಇದ್ದಿಲ್ಲಾ ಅದುಕ್ಕ ಜಿಯೋ ಬಂತು ಅಂಬಾನಿ ಬಂದ ಇಂಟರ್ನೆಟ್ ಪೂರಾ ಫ್ರೀ ಕೊಟ್ಟು ಹಾಕ್ದ ಅಷ್ಟು ಕಮ್ಮಿ ರೇಟ್ದಾಗ ಆಗ ಏನು ಆಯಿತು ಕೈದಾಗೇ ಸ್ಕ್ರೀನ್ ಬಿ ಆಯಿತು ಮತ್ತು ಇಂಟರ್ನೆಟ್ ಬಿ ಆಯಿತು ಆಗಿನ ಹಿಡ್ದು ಆಯಿತು ನೋಡ್ರಿ ಚೇಂಜಸ್ಸು ಭಾಳ್ ಅಂದ್ರ ಭಾಳ್ ಮನೋರಂಜನೆ ಆಗ್ಯದ ಕುಂತಲ್ಲಿ ಎಂಟರ್ಟೈನ್ಮೆಂಟು ಈಗ ಟಿವಿ ಚಾಲು ಮಾಡಿ ನೋಡೋದಕ್ಕೆ ಕೈದಾಗ ನೋಡೋದಕ್ಕೆ ಬೇರೆ ಇರ್ತದ ಈಗ ಏನು ಅದ ತಂದೆ ತಾಯಿ ಸರಿ ಎಲ್ಲಾ ಕುಂತು ಪ್ರೋಗ್ರಾಮ್ ನೋಡ್ದೆ ಒಂದು ಪಿಚ್ಚರ್ ನೋಡ್ದೆ ಬಂದು ಮಾಡಿ ಹಾಕ್ತೆವು ಕೂಡ್ತೆವು ಕೈದಾಗ ಫೋನ್ ಇದ್ದರೆ ಏನು ಅದ ಅಲ್ಲಿ ಬಂದು ಮಾಡಾಕದ್ರು ಏನು ಅದು ರೂಮ್ನಾಗ್ ಕುಂತು ನಮ್ದ ರೂಮ್ನಾಗ್ ನಾವು ಹೋದೇವು ಅಂತಂದ್ರ ಮತ್ತೆ ಇನ್ನಾ ಮೂರು ನಾಲ್ಕು ಗಂಟೆ ಮತ್ತೊಮ್ಮೆ ನೋಡ್ಕೊತ ಕೂಡ್ಬೋದು ಹೀಗಾಗಿ ಏನು ಆಗ್ಯದ ಅಂದ್ರ ಎಂಟರ್ಟೈನ್ಮೆಂಟ್ ಮನೋರಂಜನೆದ ಸಮಯ ಏನು ಆಗ್ಯದ ಭಾಳ್ ಅಂದ್ರ ಭಾಳ್ ಜಾಸ್ತಿ ಹೋಗ್ಯಾವ ಪ್ರತಿ ಒಬ್ಬರು ದಿನಕ್ಕೆ ಐದು ಐದು ತಾಸು ಆರು ಆರು ತಾಸು ಫೋನ್ ನೋಡ್ತಾರೆ ಇದು ಕೈದಾಗ ಫೋ ಇದು ಫೋನ್ ಬರದ್ಕಿಂತ ಪೆಹೆಲೇಕ ದಿನ್ನ ಆರು ಆರು ತಾಸು ಟಿವಿ ನೋಡ್ತಿದ್ದರೇನು ಕುಂತಿ ಸಾಧ್ಯನೇ ಇದಿಲ್ಲ ದಿನ ಆರು ಆರು ತಾಸು ಯಾವೊಬ್ ಬಿ ಟಿವಿ ನೋಡ್ತಿದ್ದಿಲ್ಲ ಅಷ್ಟು ಟೈಮ್ ಹಾಳು ಯಾರು ಮಾಡ್ತಿದ್ದಿಲ್ಲ ಈಗ ಏನು ಆಗ್ಯದ ಕೈದಾಗೇ ಫೋನ್ ಇರೋದ್ರ ಕಡಿಂದು ಬೇಕಿದ್ರ ಇದನ್ನ ಸುಳ್ಳು ಹೇಳತಿಲ್ಲ ರೀ ತೆಗೀರಿ ನಿಮ್ದ ಅಲ್ಲಿ ಸೆಟ್ಟಿಂಗ್ಸ್ದಾಗ ತೆಗ್ದ ಸ್ಕ್ರೀನ್ ಟೈಮ್ ಅಂತ ಇರ್ತದ ಅದು ತೆಗದು ನೋಡಿದ್ರ ಅದ್ರ ಒಳಗ ಅದನ್ನೇ ತೋರ್ ತೋರುಸ್ತದೆ ದಿನಾ ನಾಲ್ಕೈದು ತಾಸು ಫೋನ್ ಯೂಸ್ ಮಾಡೀನಿ ಪ್ರತಿಯೊಬ್ಬ ಮನುಷ್ಯ ಫೋನ್ ಯೂಸ್ ಮಾಡಿರ್ತಾನ ಅದಕ್ಕೆ ಬಿಟ್ರ ನೀವು ಮತ್ತೆ ಇದಕ್ಕೆ ಮ್ಯಾಲಿಗೆ ಚಂದ ಚಂದನೇ ಆ್ಯಪ್ಗಳು ಬಂದಾವ ಇನ್ಸ್ಟಾಗ್ರಾಮ್ ಬಂದದ ಫೇಸ್ಬುಕ್ ಬಂತು ಇವು ಸ್ನ್ಯಾಪ್ಚಾಟ್ ಅಂತೇಳಿ ಅದು ಬಂತು ಇದ್ರೊಳಗ ಎಲ್ಲರು ವೀಡಿಯೋ ಮಾಡ್ಲತರ ವೀಡಿಯೊಗಳು ಹಾಕ್ಲತರ ಇದು ಏನು ಅದ ಇದಕ್ಕೆ ನೋಡ್ಕೊತಾ ಕೂಡೋದು ಇವಾಗ ಏನು ಅದ ಒಂದು ಪಿಚ್ಚರ್ ನೋಡ್ತೀರಿ ಮೂರು ಗಂಟೆ ಅದ ಒಂದು ಪಿಚ್ಚರ್ ಮುಗ್ದ ಹೋಯ್ತಿತ್ತು ಕತಮ್ ಆಗೋಯಿತು ಈಗ ಇನ್ನೊಂದು ಪಿಚ್ಚರ್ ಸ್ಟಾರ್ಟ್ ಮಾಡಿದ್ರ ಮತ್ತೆ ಇನ್ನ ಮೂರು ಗಂಟೆ ಕುಡ್ಬಕು ಅರೆ ಇನ್ನ ಮೂರು ಗಂಟೆ ಟೈಮ್ ಇಲ್ಲಲ್ಲಪ್ಪಾ ಅಂತಂದ್ರ ಮನುಷ್ಯ ನೋಡ್ತಿದ್ದಿಲ್ಲ ಈಗ ಹೆಂಗ ಆಗ್ಯದ ಅವು ಎರಡು ಮಿನಿಟಿದ ಮೂರು ಮೂರು ಮಿನಿಟಿಂದ ಒನ್ನೊಂದು ಮಿನಿಟಿಂದ ವೀಡಿಯೊಗಳು ಹೊಂಟವಾ ಏ ಒಂದೇ ಮಿನಿಟಲ್ಲಿ ಇನ್ನೊಂದು ಥೋಡೆ ನೋಡ್ಯಾರ ಇನ್ನೊಂದು ಥೋಡೆ ನೋಡ್ಯಾರ ಇನ್ನೊಂದು ಥೋಡೆ ನೋಡ್ಯಾರ ಇನ್ನೊಂದು ಥೋಡೆ ನೋಡ್ಯಾರ ಅನ್ಕೊಂಮಟ್ಗೆ ಅದು ಎರಡು ಎರಡು ಗಂಟೆ ಮೂರು ಮೂರು ಗಂಟೆ ನಾಲ್ಕು ನಾಲ್ಕು ಗಂಟೆ ಹೊ ಟೈಮ್ ಹೋಗಿದ್ದೇ ಗೊತ್ತಾಗ್ಲತಿಲ್ಲ ಮನುಷ್ಯಾಗ ಮತ್ತೆ ಏನು ಅದಾ ಅಂತಂದ್ರ ಪಿಚ್ಚರ್ ಹಿಂಗ ಇರ್ತಿತ್ತು ಒಂದು ಪಿಚ್ಚರ್ ನೋಡಿದಂಗ ಅದ್ರ ಒಳಗ ಒಂದೇ ಎಮೋಷನ್ ಇರ್ತಿತ್ತು ಅದು ಖುಷಿ ದುಃಖ ಏನ್ರಾ ಇದ್ರ ಅದು ಒಂದು ಮೆಸೇಜ್ ಕೊಟ್ಟು ಹೋಯ್ತಿತ್ತು ಈಗ ಇದು ಇನ್ಸ್ಟಾಗ್ರಾಮ್ದಾಗ್ ರೀಲ್ಸ್ ಆಗಲಿ ಫೇಸ್ಬುಕ್ದಾಗಿಂದಾಗಲಿ ಇವೆಲ್ಲಾ ಏನು ಇರುತ್ತೆ ಅಂದ್ರ ಹಂಗೆ ಇಲ್ಲಲಾ ಎರಡು ಮಿನಿಟ್ ಒಂದು ಖುಷಿ ಬಿ ಇರ್ತದ ದುಃಖ ಬಿ ಇರ್ತದ ಉಂಬದ್ ವೀಡಿಯೊ ಮಾಡಿ ಹಾಕ್ಲತರ ಜಾಗ ತಿರ್ಗಾಡೋದು ವೀಡಿಯೊ ಮಾಡಿ ಹಾಕ್ಲತರ ಎಲ್ಲನೇ ವೆರೈಟಿ ವೆರೈಟಿ ವೀಡಿಯೊಗಳು ಅವ ಅದಕ್ಕೆ ವೆರೈಟಿ ವೆರೈಟಿ ಮನೋರಂಜನೆ ಸಿಗ್ಲತದ ಆದ್ರ ಮನ್ಷ್ಯಾಗ ಏನು ಆಗಿತ್ತು ಅಂದ್ರ ಸಾಕೇ ಆಗ್ಲತ್ತಿಲ್ಲ ಅದು ಇನ್ನಾ ಎಷ್ಟು ನೋಡ್ಕೊತಾ ಹೋದ್ರ ಇನ್ನಷ್ಟು ಹೊತ್ತಿಗೆ ಬೇಕೇ ಅಂತ ಅನ್ನಿಸತದ ಬೇಕೇ ಅಂತ ಅನ್ನಿಸತದ ಟೈಮ್ ಭಾಳಾ ಅಂದ್ರ ಭಾಳ ಹಾಳಾಗ್ಲತದ ರೀ ಯುವಜನತೆದ ಏನು ಅದ ಭಾಳ್ ಚೇಂಜ್ ಆಗ್ಯಾರ ರೀ ಪೆಹೆಲೇಕ ಹಳೆ ಕಾಲದ್ಕ ಈ ಕಾಲದ್ಕೆ ಟೆಕ್ನಾಲಜಿ ಬಂದು ಇದು ಇಂಟರ್ನೆಟ್ ಫ್ರೀ ಆಗಿ ಭಾಳ ಹೆಚ್ಚಿಗಿ ಹಳೆಯವ್ರ ಇಷ್ಟೆಲ್ಲಾ ಏನು ಯೂಸ್ ಮಾಡ್ತಿದ್ದಿಲ್ಲ ಇದ್ರ್ಕಿನ್ನ ಪೆಹೆಲೆ ನೋಡ್ರಿ ಯೂಟೂಬ್ ನೋಡದೆ ಭಾಳ ಹೆಚ್ಚಾಗಿತ್ತು ಹಾಡ ಕೇಳಬೇಕು ಅಂತ ಅಂತಂದ್ರ ಒಂದು ಹಾಡು ಕೇಳ್ಬೇಕು ಅಂತಂದ್ರ ಟೇಪ್ರೆಕಾರ್ಡರ್ ತರಬೇಕು ಟೇಪ್ರೆಕಾರ್ಡದಾಗ ಕ್ಯಾಸೆಟ್ ಹಚ್ಬೇಕು ಏಸ್ ಮಂದಿ ನಮ್ಮ ಪಪ್ಪ ಅವ್ರ ಟೈಮಿನಾಗ ಅದು ಒಂದು ಕ್ಯಾಸೆಟ್ ಹೋಗಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟು ಕ್ಯಾಸೆಟ್ ತಕ ಬಂದು ಪಿಚ್ಚರ್ ಹೊಸದು ಬಂತು ಅಂದ್ರ ಒಂದು ತೋಡೆ ದಿನ ವೇಯ್ಟ್ ಮಾಡೇ ಮಾಡಿ ಒಂದು ಕ್ಯಾಸೆಟ್ ತಗೊಂಡು ಬಂದು ಟೇಪ್ರೆಕಾರ್ಡದಾಗ ಹಾಕಿ ಹಾಡ ಕೇಳಬೇಕಿತ್ತು ಅದ ಹಾಡು ಹೆಚ್ಗಿ ಕೇಳ್ಕೊತಾ ಇದ್ದರೆ ಇವ ಪಾರಾ ಹೊರಗಿನ ಅಂತೇಳಿ ಎಲ್ಲರೂ ಬೈತಿದ್ದರು ಇವ ಹಾಡಾ ಕೇಳ್ಕೋತಾ ಕೂಡ್ತಿದ್ರ ಯಾಕೋ ಇವಾ ಆಶಿಕಿ ಮಾಡ್ತಾನೆ ಆಶಿಕಿ ನಡಸ್ಲತನ ಅಂತೇಳಿ ಅಂತಿದ್ದರು ಅದು ಹೋಯಿತು ಆ ಜಮಾನು ಹೋಯಿತು ಅದ್ರ ಬಾಧೆ ಏನು ಬಂತು ಅಂದ್ರ ಸಣ್ಣ ಇವು ಮ್ಯೂಸಿಕ್ ಪ್ಲೇಯರ್ಗಳ್ ಬಂದವು ವಾಕ್ಮ್ಯಾನ್ ಅಂತೇನೋ ಬಂದ್ವು ಈಗ ದೊಡ್ಡ ಟೇಪ್ರೆಕಾರ್ಡರ್ ಬೇಕಾಗಿದ್ದಿಲ್ಲ ಆ ವಾಕ್ಮ್ಯಾನ್ ಏನು ಆತು ಅಂದ್ರ ಆ ಕ್ಯಾಸೆಟ್ ಸಣ್ಣದ್ರ ಒಳಗೆ ಹಾಕೊಂಡು ಕಿಸಿದಾಗ ಇಟ್ಕೊಂಡರು ಮುಗಿತು ಎಲ್ಲಿ ಬಿ ಕುಂತಲ್ಲಿ ಬಸ್ದಾಗ ಕುಂತು ಹೋಗೊ ಪರಿ ಹಾಡು ಕೇಳ್ಬೋದು ಟೇಪ್ರೆಕಾರ್ಡಲ್ಲಿಂದು ನೋಡ್ರಿ ಇದು ಎಲ್ಲಿಗೆ ಬಂತು ನೆಕ್ಸ್ಟು ಇದು ವಾಕ್ಮ್ಯಾನಿಗ ಬಂತು ಇನ್ನೊಂದು ತೋಡೆ ದಿನ ಬಿಟ್ಟು ಡಿಜಿಟಲ್ ಶುರು ಆಯಿತು ಈಗ ವಾಕ್ಮ್ಯಾನಿದ ಪ್ರಾಬ್ಲಮ್ ಏನಿತ್ತು ಅಂತಂದ್ರ ಒಂದು ಒಂದು ಹತ್ತು ಪಿಚ್ಚರಿಂದ ಹಾಡು ಕೇಳದಿದ್ದರೂ ಹತ್ತು ಕ್ಯಾಸೆಟ್ ಇಟ್ಕೊಬೇಕು ಒನ್ನೊಂದು ಕ್ಯಾಸೆಟ್ ಅದಾವ ಐದು ಐದು ಹಾಡು ಅಂತಂದ್ರ ಬಿ ಐವತ್ತು ಹಾಡು ಕೇಳ್ತಿದ್ದೀರಿ ನೀವು ಅಟ್ಟೆ ಇನ್ನ ಎಲ್ಲಾ ಕಡೆ ಹೋಗೋ ಪರಿ ಏನು ನೀವು ಏನು ಕ್ಯಾಸೆಟ್ ಹಿಡ್ಕೊಂಡು ಹೊರಗೆ ಬರ್ತಿತ್ತು ಬರ್ತಿದಿಲ್ಲ ಆಮೇಲೆ ಬಂತು ನೋಡ್ರಿ ಆ್ಯಪಲ್ದು ಮ್ಯೂಸಿಕ್ ಪ್ಲೇಯರ್ ಲಾಂಚ್ ಮಾಡ್ದಾ ಒಂದ್ರ ಒಳಗೆ ಒಂದ್ರ ಒಳಗೆ ಪೂರಾ ಒಂದು ಹಜಾರ್ ಹಜಾರ್ ಹಾಡು ಹಾಕೋ ಹಂಗ ಬಂತು ಆಗಿನ ಹಿಡಿದು ಶುರು ಆಯ್ತ ನೋಡ್ರಿ ಇದು ದಂಧೆ ಕೂಡದು ಹಾಡು ಕೇಳದು ಪಿಚ್ಚರ್ ನೋಡದು ಬಿ ಹಾಗೆ ಒಂದು ಹೋಗಬೇಕು ಸಿಡಿ ಸಿಡಿ ಪ್ಲೇಯರ್ ಇರ್ಬಕು ಮನ್ಯಾಗ ಹೋಗಿ ಅವು ಸಿಡಿ ಡಿವಿಡಿಗುಳ್ ತೊಗೊಂಡು ಬರಬೇಕು ಮನ್ಯಾಗ ಬಂದು ಡಿವಿಡಿ ಹಾಕಿ ಅದನ್ನ ನೋಡದಿತ್ತು ಘಂಟ್ಯಾಕ್ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹಿಂಗ ಅದಕ್ಕೆ ಕಿರಾಯಿ ಕೊಟ್ಟು ತರಬೇಕು ಆಮೇಲೆ ಏನು ಅದ ಆನ್ಲೈನ್ ಬಂತು ಶುರು ಆಯಿತು ಈಗ ನೆಟ್ಫ್ಲಿಕ್ಸ್ ಬಂದದ ಅಮೇಝಾನ್ ಪ್ರೈಮ್ ಅಂತ ಬಂದದ ಎಲ್ಲರೂ ಇಲ್ಲಿ ಆನ್ಲೈನ್ದಾಗ ಕೂಡದು ನೋಡದು ಅದಕ್ಕೆ ಇದಕ್ಕೆ ಭಾಳ್ ವ್ಯತ್ಯಾಸ ಅದು ಅದಕ್ಕೆ ಮೆಹನತ್ ಭಾಳಾ ಹತ್ತತಿತ್ತು ಮೆಹನತ್ ಯಾವಾಗ ಭಾಳ ಹತ್ತತವೋ ಮನುಷ್ಯ ಏನು ಹೇಳ್ತ ಅಂದ್ರ ಆಲ್ಸಿದ ದಿನ ಕಡಿಂದ ಅದು ಮಾಡಲ್ಲ ಈಗ ಏನು ಅದು ಕುಂತಲ್ಲಿ ಹೊಂಟವೆಲ್ಲಾ ಯಾವ್ದು ಬೇಕು ಅದು ಪಿಚ್ಚರ್ ರಿಲೀಸ್ ಆಗಿಂದ ಎರಡು ತಿಂಗ್ಳಿಗ ಫೋನ್ದಾಗ ಬರ್ತದೆ ಯೂಟೂಬ್ದಾಗಾರ ಬರ್ತದ ಅಮೇಝಾನ್ದಾಗಾರ ಬರ್ತದೆ ಎಲ್ರಾ ಒಂದು ಕಡೆ ಬರ್ತವು ಹಾಡಗಳ್ ಬಿ ಹಾಗೆ ಇವಾಗ ಎಲ್ಲ ಯೂಟೂಬ್ದಾಗ್ ಹೊಂಟವ ಸ್ಪೋಟಿಫೈ ಅಂತೇಳಿ ಅಂದೇಳ್ ಆಗ್ಯದ ಜಿಯೋ ಮ್ಯೂಸಿಕ್ ಆಗ್ಯವ ಅವು ಮ್ಯೂಸಿಕ್ ಇವು ಮ್ಯೂಸಿಕ್ ಅಂತೇಳಿ ಅಂದೇಳಿ ಕಂಟಿನ್ಯೂಯಸ್ ಆಗ್ಯದ ಯಾರು ಟೈಮಿನಾಗ ಅವ್ರಿಗೆ ಬಕ್ ಮನೋರಂಜನೆ ಪಡ್ಕೊಳಕ್ ಭಾಳ್ ಕಷ್ಟ ಐತಿ ಈಗ ಏನು ಆಗ್ಯದ ಅಂದ್ರ ಭಾಳ್ ಈಝಿ ಆಗ್ಯದ ಭಾಳ್ ಈಝಿ ಆಗಿನ ಕಡಿಂದೆ ಅದು ಭಾಳಾ ಡೇಂಜರಸ್ ದುಷ್ಪರಿಣಾಮಗಳು ಬಿ ಹೆಚ್ಚಿಗೆ ಅವಾ ಮನುಷ್ಯನ ಪ್ರೊಡಕ್ಟವಿಟಿ ಕಮ್ ಆಯ್ತದ ಆರೋಗ್ಯ ಏನು ಅದ ಅಂತಂದ್ರ ಖರಾಬ್ ಆಯ್ತದ ಟೈಮ್ ವೇಸ್ಟ್ ಹೆಚ್ಚಿಗೆ ಮಾಡ್ತಾನ ಈಗ ಇದು ಇಲ್ಲಿ ಟೈಮ್ ವೇಸ್ಟ್ ಹೆಚ್ಚಿಗೆ ಮಾಡಿನ ಕಡಿಂದ ದಂಧೆ ಮಾಡಕ್ಕೆ ಅವ್ನಿಗ ಟೈಮ್ ಸಿಗಲ್ಲ ಅದು ಏನು ಐತದ ಮನುಷ್ಯ ಈಗ ದಿನ ಎಂಟು ತಾಸು ಕೆಲಸ ಮಾಡದು ಈಗ ಅವ ನಾಲ್ಕೇ ತಾಸು ಕೆಲಸ ಮಾಡ್ತಾನೆ ಹಂಗಾಗಿ ಏನು ಆಯ್ತದ ಕೆಲಸ ಒಟ್ಟು ಮೈಮೇಲೆ ಬಿದ್ದಂಗ ಆಯ್ತದ ಕೆಲಸ ಜಲ್ದಿ ಮುಗಿಯಲ್ಲ ನಾಲ್ಕು ತಿಂಗಳ್ದಾಗ ಮುಗಿಯೋದು ದಂಧೆದ ಎಂಟು ತಿಂಗ್ಳ ಬೇಕು ಹಿಂಗಾಗಿ ಏನು ಆಗ್ಯದ ಕೆಲ್ಸಗಳು ಪೆಂಡಿಂಗ್ ಆಕೋತಾ ಹೋಯ್ತವ ಮನುಷ್ಯಾಗ ಸ್ಟ್ರೆಸ್ ಹೆಚ್ಚಿಗಿ ಐತದ ಟೆನ್ಶನ್ ಐತದ ಅರೆರೆ ಹೆಂಗ ಮಾಡಲಿ ಈ ಕೆಲಸ ಮುಗಿಲಾಗ್ತಿಲ್ಲ ಅಂತ ಅಂದೇಳಿ ಇವೆಲ್ಲಾ ಡಿಲೇಡ್ ಈಚೆ ಕಡೆ ಎಲ್ಲ ಆ ಟೆನ್ಶನ್ದಾಗ ಏನು ಆಯ್ತದ ಅಂದ್ರ ಮನುಷ್ಯ ಒಟ್ಟು ಟೆನ್ಷನ್ ಮಾಡ್ಕೊತ್ತಿಗೆ ಉಣ್ಣದ ಥೋಡೆ ಏನ್ರ ಎಂಟರ್ಟೈನ್ಮೆಂಟ್ ನೋಡ್ಬೇಕು ಅನ್ನಸ್ತದ ಮತ್ತೆ ವಾಪಾಸ್ ಫೋನ್ ಮತ್ತೆ ಇದೆ ಯೂಟೂಬ್ ನೋಡ್ದ ಮತ್ತೆ ಇದೆ ಮ್ಯೂಸಿಕ್ ಕೇಳ್ದ ಮತ್ತೆ ಇನ್ನೊಂದು ತೋಡೆ ಮನರಂಜನೆ ಹೀಗೆ ಅದು ಇನ್ನ ಹೆಚ್ಚಿಗೆ ಆಕೋತನೇ ಹೋಯ್ತದ ಇವೆಲ್ಲಾ ಭಾಳ ಡೇಂಜರಸ್ ಅವಾ ಅಂತ ಅನ್ಕೊರಿ ಇದಕ್ಕೆಲ್ಲಿ ಕೊನೆಗಾಲ ಅದಾ ಏನು ಇಲ್ಲ ಗೊತ್ತಾಗ್ಲತ್ತಿಲ್ಲ ಬಟ್ ಯಾರಿಗೆ ಅವ್ರ ಮನ್ಸಿನ ಮೇಲೆ ಅವ್ರಿಗ ಕಂಟ್ರೋಲ್ ಅದ ಅವ್ರ್ಗ ಎಷ್ಟು ಕಮ್ ಯೂಸ್ ಮಾಡದ್ರೋ ಅವ್ರ ಸಲಕ್ ಇದು ಅಷ್ಟು ಚಂದ ಅದ ಇಲ್ಲಾ ಅಂತಂದ್ರ ನೀವು ಮನ್ಸ ಅದು ಕುಣ್ಸ್ದಂಗ ನಾ ಕುಣಿತೇ ಅಂತಂದ್ರ ಭಾಳ್ ಡೇಂಜರ್ ಅದ ಕೈದಾಗ ಕುಂದ್ರ ಅದ ದಿನ ಏನು ಆರು ಆರು ತಾಸು ಏಳು ಏಳು ತಾಸು ಫೋನ್ ನೋಡ್ಕೊತಾ ಕೂಡ್ತೇವೆ ಅಂತಂದ್ರ ಭಾಳ ಅಂದ್ರ ಭಾಳ್ ಹೈರಾಣಿ ಅವ ರೀ ಇವೆಲ್ಲಾ ಮುಂದ